ಭಾರತದಲ್ಲಿ ಆರೋಗ್ಯ ಕೇಂದ್ರ ಹೇಗಿದೆ ಅಂತ ಅದಕ್ಕೆ ನಾನು ಆನ್ಸರ್ ಕೊಡ್ತಾಯಿದ್ದೀನಿ ಭಾರತದಲ್ಲಿ ಒಳ್ಳೆಯ ವಿದ್ಯಾವಂತರು ಇದ್ದಾರೆ ಒಳ್ಳೆಯ ಡಾಕ್ಟ್ರು ಇದ್ದಾರೆ ಬಟ್ ಅವರೆಲ್ಲ ಏನು ಮಾಡ್ತಾರೇಳಿ ಎಲ್ಲ ಚೆನ್ನಾಗಿ ಓದಿ ಹೊರದೇಶಾಗೆ ಹೋಗಿ ಅಲ್ಲಿ ಕೊಡೋಂಥ ಸೇವೆ ನಮ್ಮ ಭಾರತದವರು ಅಲ್ಲಿಗೋಗಿ ಸೇವೆ ಕೊಡ್ತಾರೆ ಅವ್ರ ನಮ್ಮ ಬಾರತಕ್ಕೆ ಸೇವೆ ಕೊಟ್ಟರೆ ಎಲ್ಲಾ ಸರಿಯಾಗ್ಬೌದು ಮತ್ತು ಕೊರೊನೊ ಕಾಲ ಆದ್ಮೇಲೆ ಸ್ವಲ್ಪ ನಮ್ಮ ಆರೋಗ್ಯದ್ದು ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗಿದೆ ಅದು ಮುಂದಕ್ಕಾಗಿ ನಮ್ಮ ಡೆಲ್ಲಿ ಸರ್ಕಾರದಿಂದ ನಮ್ಮ ದೇಶಕ್ಕೆ ಅಂತ ಒಂದು ಮೋದೀಜಿ ಅವರು ಏನೋ ಒಳ್ಳೆಯ ತೀರ್ಮಾನವನ್ನ ತಗಳ್ತಾ ಇದ್ದಾರೆ ಆ ತೀರ್ಮಾನದಿಂದ ಕೊರೊನೊ ಕಾಲದಲ್ಲಿ ಕೆಲವರು ಪ್ರಾಣ ಉಳ್ಕಂಡಿದೆ ಮತ್ತು ಈಗೆಲ್ಲಾ ಕೆಲವು ರಾಜಕೀಯದಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಮಧ್ಯಲ್ಲೇ ಮಾಯಾಗೋಗತ್ತೆ ಹಂಗಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇರೋದು ಎಹ್ಮದಾಬಾದು ಡೆಲ್ಲಿ ಗುಜ್ರಾತಲ್ಲಿ ಮತ್ತು ಮಣಿಪಾಲು ಅಲ್ಲಿ ಎಲ್ಲಾ ನಮ್ಮ ಇಂಡಿಯಾದಲ್ಲಿ ವೈದ್ಯಕೀಯರು ಕಮ್ಮಿ ಇದ್ದಾರೆ ಆದ್ದರಿಂದ ಸ್ವಲ್ಪ ಲೋ ಇದರಲ್ಲಿದೆ ಹಾಗಾಗಿ ನಮ್ಮ ವೈದ್ಯಕೀಯವು ವೈದ್ಯಕೀಯರು ಬೇಕು ಮತ್ತು ಒಳ್ಳೆಯ ಒಳ್ಳೆಯ ಆಸ್ಪತ್ರೆಗಳು ಬೇಕು ಅದನ್ನು ನಮ್ಮ ಕಂಟಿನ್ಯೂಟಿ ಹೆಂಗೆ ನಮ್ಮ ದೇಶ ನಡಿತಾಯಿದ್ದರೆ ತುಂಬನೇ ಒಳ್ಳೆಯದು ಆಗತ್ತಲ್ಲ ಅಂತ ನಮಗೆ ಆಸೆ ಉಂಟು ಮತ್ತು ದೇಶಾದು ರಾಜ ಆಗಿರ್ಬೋದು ನಮ್ಮ ಮೋದೀಜಿ ಅವರು ಅವರು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸ್ರು ಮಾಡ್ತಾಯಿದ್ದಾರೆ ಆರೋಗ್ಯದಲ್ಲಿರ್ಬೋದು ಎಜುಕೇಸನಲ್ಲಿರ್ಬೋದು ಪ್ರತಿ ಒಂದು ಇದರಲ್ಲಿರ್ಬೌದು ತುಂಬ ಒಳ್ಳೆಯ ಒಳ್ಳೆಯ ಸೇವೆವನ್ನು ಕೊಟ್ಟಿದ್ದಾರೆ ಅವ್ರು ಮುಂದುಕ್ಕು ದೇಶಕ್ಕೆ ಒಳ್ಳೆಯದಾಗತ್ತೆ ನಮ್ಮ ಭಾರತ ಒಳ್ಳೆಯ ಸ್ಥಾನದಲ್ಲಿರುತ್ತೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ